ಹಲೋ ನಮಸ್ಕಾರ ಹೇಳಿರಿ ನಾವೂ ಗೋಲ್ಡ್ ಲೋನ್ ಮ್ಯಾನೇಜರ್ ಮಾತಾಡ್ಲಾತ್ತೀವಿ ನಿಮ್ಮ ಹೆಸರು ರೀ ಇಲ್ಲ ನಿಮ್ಮ ಹೆಸರು ನಿಮ್ಮ ಹೆಸರು ಓ ಹೇಳಿ ಸರ್ ಹೇಳಿ ಏನು ಬೇಕಾಗಿತ್ತು ಗೋಲ್ಡ್ ಲೋನ್ ನಮ್ಮದು ಏಟ್ ಪರ್ಸೆಂಟ್ ಬೀಳ್ತವೆ ತೊಗೊಳ್ರಿ

ಇಲ್ಲಿ ಸರ್ ಗೋಲ್ಡ್ ರೇಟ್ ಅಂದ ನಮ್ದು ಸೆಕ್ಯೂರಿಟಿ ಪರ್ಪಸ್ ನೋಡಿಕೊಂಡು ನಾವು ಎಲ್ಲ ಇಂಟರೆಸ್ಟ್ ರೇಟ್ ನೋಡಿಕೊಂಡು ಎಲ್ಲ ಮಾರ್ಜಿನ್ ಇಟ್ಟುಕೊಂಡು ನಾವು ಏಟ್ ಪರ್ಸೆಂಟ್ ಅಂತ ಕಸ್ಟಮರ್ ಸೆಟ್ ಮಾಡಿ ಕೊಟ್ಟಿರ್ತೀವಿ ಸರ್ ನಮ್ಮದ್ರಿ ಅಂದ್ರೆ ನಾವು ಏಟ್ ಪರ್ಸೆಂಟ್ ಕೊಟ್ಟರೆ ನಮ್ಗೆ ಸರ್ವಿಸ್ ಚಾರ್ಜ್ ಅದು ಏನು ಚಾರ್ಜ್ ಮಾಡೋಂಗಿಲ್ಲ ಸರ್ ನಾವು ರೀ ಹಾಗಾಗಿ ಏಟ್ ಪರ್ಸೆಂಟ್ ನಮ್ಮ ಕಂಪ್ನಿ ಕಡೆ ಏಟ್ ಪರ್ಸೆಂಟ್ ಇಟ್ಟಿವೆ ರೀ ಸರ್ ನಾವು ರೀ ನಾ ನಿಮಗೆ ಲೋನ್ ಎಷ್ಟು ಬೇಕಾಗಿತ್ತು ಸರ್ ನಿಮ್ಗೆ ಫೈವ್ ಲ್ಯಾಕ್ ಅಂದರೆ ಎಷ್ಟು ಗೋಲ್ಡ್ ನೀವೂ ಇಡಾಕಿದ್ದೀರಿ ನಮ್ಮದು ಬ್ಯಾಂಕ್ನಾಗ ಸರ್ ಮೂರು ತೊಲೆಗೆ ಐದು ಲಕ್ಷ ಹೆಂಗೆ ಕೊಡ್ತಾರೆ ಸರ್ ಲೋನ್ ನಿಮ್ಗೆ ರೀ ಸರ್ ಏನು ಪ್ರೂಫ್ ಇಟ್ಕೊಂಡು ನಿಮ್ಗೆ ನಾವು ಕೊಡ್ಬೇಕು ಸರ್ ಮೂರು ಲಕ್ಷ ಐದು ಲಕ್ಷ ಅಂತೀರಿ ಮೂರು ತೊಲೆ ಬಂಗಾರ ಅಂತೀರಿ ಹೆಂಗೆ ಬರ್ತದೆ ಸರ್ ಅದು ರೀ ಅಂದ್ರೆ ನೀವು ಹೌಸ್ ಪ್ರಾಪರ್ಟಿ ಇಟ್ಟರೆ ನಡೀತದೆ ನೋಡಿರಿ ಸರ್ ಅಂದ್ರೆ ಅದನ್ನ ಸೆಕ್ಯೂರಿಟಿ ಪರ್ಪಸ್ ಇಟ್ಕೊಳ್ತೀವಿ ನಾವು ಹಾಂ ರೆಂಟ್ ಅಂದರೆ ನೀವು ರೆಂಟಲ್ ಅಗ್ರಿಮೆಂಟ್ ಮಾಡಿಕೊಟ್ಟರೂ ಬರ್ತದೆ ಸರ್ ಹಂಗೇನಿಲ್ಲ ಓ ಹೌದೇನು ಸರ್ ಹೌದು ಓ ಹಾಂ ಅಂದರೆ ಹಾಂ ಅದು ಇಟ್ರು ಅದ್ರ ಮೇಲೆ ಕೊಡ್ತೀವಿ ನೋಡಿರಿ ಸರ್ ಲೋನ್ ರೀ ಹಾಂ ನೀವು ಅದೂ ಗೋಲ್ಡ್ ಬಾಂಡ್ ತಂದ್ಕೊಟ್ಟು ನಂಬಳಿ ಇಟ್ಟರೆಂದ್ರೆ ನಿಮ್ಗೆ ಲೋನ್ ನಾವು ಕೊಡ್ತೀವಿ ಲೋನನ್ನು ನೀವು ಲೋನ್ ಕ್ಲಿಯರ್ ಮಾಡೋದು ನಿಮ್ದು ಬಾಂಡ್ ನಿಮ್ಗೆ ರಿಟರ್ನ್ ಮಾಡ್ತೀವಿ ನಾವು ಹಾಂ ಕೊಡುವ ಕೊಡ್ತೀವಿ ಸರ್ ಕೊಡ್ತೀವಿ ಬರ್ರಿ ಸರ್ ಆಫೀಸಿಗೆ ಬರ್ರಿ ಕೊಡ್ತೀವಿ ಸರ್ ಹಾಂ ನೋಡೋಣ ಸರ್ ಅದು ನಿಮ್ಮ ಮೇಲೆ ಕೈ ಈಸ್ಕೊಂಡು ಎಲ್ಲ ಚೆಕ್ ಮಾಡಿ ನೋಡಿ ಹೇಳ್ತೀವಿ ಸರ್ ಆಫೀಸ್ಗೆ ಬಂದೀರೆಂದ್ರೆ ಅದಕ್ಕೆ ನೋಡಿ ಸರ್ ಡಾಕ್ಯುಮೆಂಟ್ಸ್ ಬೇಕಾಗ್ತವೆ ನೋಡಿರಿ ಸರ್ ಏನು ಡಾಕ್ಯುಮೆಂಟ್ಸ್ ಅಂದ್ರೆ ನೀವೂ ಆಧಾರ್ ಕಾರ್ಡ್ ಬೇಕು ಸರ್ ಪಾನ್ ಕಾರ್ಡ್ ಬೇಕು ಮತ್ತೆ ನೀವು ಎಲ್ಲಿ ಇರ್ತೀರಿ ಎಂಬುದೂ ತಿಳಿಸ್ಬೇಕು ಮತ್ತು ಲೋಕಲ್ ಅಡ್ರೆಸ್ ಬೇಕು ನೇಟಿವ್ ಪ್ಲೇಸ್ ಬೇಕು ನಿಮ್ಮದು ಮನೆ ಅಡ್ರೆಸ್ ಎಲ್ಲ ಪಾರಾಗಿರ್ಬೇಕು ನಿಮ್ಮ ಮನೆ ತಾಯಿ ಅಥವಾ ತಂದೆ ಒಂದು ಆಧಾರ್ ಕಾರ್ಡ್ ಬೇಕು ಸರ್ ಎಲ್ಲ ತೊಗೊಂಡು ಎರ್ಡು ಸೆಟ್ ಜೆರಾಕ್ಸ್ ತಂದು ಆಫೀಸ್ಗೆ ಬರ್ರಿ ಸರ್ ಅಲ್ಲಿ ಆಫೀಸ್ನಾಗ ಮಾಡೋಣ ಸರ್ ಎಲ್ಲ ಅದು ಲೋನ್ ಅಪ್ಲೈ ಮಾಡಿದ ಮೇಲೆ ಒಂದು ಟೆನ್ ಟು ಫಿಫ್ಟಿನ್ ಡೇಸ್ ಆಗುತ್ತೆ ನೋಡಿ ಸರ್ ಹಾಂ ಅಲ್ಲ ಪ್ರೊಸಸಿಂಗ್ ಐತಲ್ಲ ಸರ್ ನಮ್ಮದು ಭಾಳ ಸರಿ ಸರಿ ಬರ್ರಿ ಸರ್ ನೀವು ಬರೋ ಮಟ್ಟಿಗೆ ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡ್ಬರ್ರಿ ಮಾಡಿ ಕೊಡೋಣ ಸರ್ ಓಕೆ ಸರ್ ತ್ಯಾಂಕ್ ಯು ಸ